ಮನುಷ್ಯನಿಗೆ ಈಗ ಆರೋಗ್ಯ ಅನ್ನೋದು ತುಂಬಾ ಮುಖ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಇರಲೇಬೇಕು ಜೀವನ ಮಾಡಬೇಕು ಅಂತಂದರೆ ಆರೋಗ್ಯ ವಲಯದಲ್ಲಿ ಈಗ ಸರ್ಕಾರ ಒಳ್ಳೆಯಾದಂಥ ಔಷಧಿ ಆಗಲಿ ಕೊಡ್ತಾ ಹೋಗ್ಬೇಕು ಯಾವುದೇ ಆಗಲಿ ವೈದ್ಯಕೀಯ ಕೊರತೆ ಇಲ್ಲದಂಗೆ ಮತ್ತು ರೋಗಿಗಳಿಗೆ ಬೆಡ್ ಕೊರತೆ ಇಲ್ಲದಂಗೆ ನೀಗಿಸ್ಬೇಕು ಆರೋಗ್ಯನ ತುಂಬಾ ಮುಖ್ಯ ಅದನ್ನು ಹೇಗೆ ಅಂತ ತರಬೇತಿಯನ್ನು ಒಳ್ಳೆಯ ರೀತಿ ಒಳ್ಳೆಯ ತರಬೇತಿಯನ್ನು ನೀಡಬೇಕು